ನಮಸ್ಕಾರ ರೀ ಎಲ್ಲರಿಗೂ ನನ್ನ ಹೆಸರು ರೋಹಿತ ನಮ್ಮೂರು ಧಾರವಾಡ ಏನಿಲ್ಲ ಅದೇ ಇಲ್ಲಿ ನೀವು ಜಗತ್ತಿನ ಯಾವುದೇ ಭಾಗಕ್ಕೆ ಹೋಗುವುದಾದರೆ ಎಲ್ಲಿಗೆ ಹೋಗುತ್ತೀರಿ ಹಾಗೂ ಏಕೆ ಅಂತ ಕೇಳ್ಯಾರೆ ನೋಡ್ಬೇಕು ನನಗೆ ಭಾಳ ಇಲ್ಲ ಮೊದಲು ಸಣ್ಣಗಿದ್ದಾಗ ಆಸ್ಟ್ರೇಲಿಯಾಕ್ಕೆ ಹೋಗಬೇಕಂತಿತ್ತು ಯಾದಾ ಏನಾರಾ ಅಲ್ಲಿ ಓ ಹಿಂಗೆ ಐಲ್ಯಾಂಡ ಮತ್ತು ಡಿಫ್ರೆಂಟ್ ಭಾಗ ಅದು ಹಂಗೆ ನೋಡ್ದ್ರೆ ಇದು ಖಂಡ ಅದು ಡಿಫ್ರೆಂಟ್ ಕಾಂಟಿನೆಂಟ ಅದ್ಕೆ ಅಲ್ಲಿಯೂ ಬೇರೆನ ಅದೇನೋ ಒಂದು ಬೇರೆನ ಡೈವರ್ಸಿಟಿ ಇದ್ದಂಗೈತೆ ಆ ಸೈಡ ಆಸ್ಟ್ರೇಲಿಯ ಸೈಡ್ ಅದಕ್ಕೆ ಅಲ್ಲಿ ಹೋಗ್ಬೇಕಂತ ಆಸೆ ಇತ್ತು ಅದು ಸಿಡ್ನಿ ಸಿಡ್ನಿಯಿಂದ ಕ್ಯಾನ್ಬೆರಾ ಮೆಲ್ಬರ್ನ್ನ ಮತ್ತು ಹಂಗೆ ಎಲ್ಲ ಕ್ರಿಕೆಟ್ ಪ್ಲೇಯರ್ಸ್ ನೋಡಿದಂಗಾಯ್ತು ಕ್ರಿಕೆಟ್ ಮ್ಯಾಚು ನೋಡಿದಂಗಾಯ್ತು ಅಂತ ಹೋಗಬೇಕಂತಿತ್ತು ಮೊನ್ ನಮ್ಮ ದೋಸ್ತ್ರು ಎಲ್ಲರೂ ಹೋಗಿ ಬಂದರು ಇಂಟ್ರಾಷ್ನಲ್ ಟ್ರಿಪ್ ಅಂದ್ರೆ ಇದ್ರ ಕಾಲೇಜ್ ವತಿಯಿಂದ ನಮ್ಗೆ ಏನೋ ಒಂದು ಆಸೆ ಇತ್ತು ಹೋಗ್ಬೇಕಂತ ಕರೆ ನಮ್ಮ ಕಡೆ ಏನು ಆಗ್ಲಿಲ್ಲ ಅದು ಮತ್ತು ಅದು ಏನಿಲ್ಲ ಆಸ್ಟ್ರೇಲಿಯಕ್ಕೆ ಹೋಗ್ಬೇಕಂತಿತ್ತ ಅಲ್ಲಿ ಚೊಲೋ ಐತಿ ಪ್ಲೇಸೆಲ್ಲ ಪಾಷ್ ಐತಿ ಏರಿಯಾ ಹಂಗೆ ಏನೋ ಒಂದು ಜೀವನ್ದಾಗೆ ನೋಡ್ಬೇಕಂತ ಐತಿ ನೋಡ್ಬೇಕು ಏನಾಗತ್ತೆ ಗೊತ್ತಿಲ್ಲ ನೋಡೋದಂದ್ರೆ ಹಂಗೆ ಇವು ಅಲ್ಲಿ ಯಾವ್ದಕ್ ಯೂನಿಕ್ ಅಂದರೆ ಅದು ಒಟ್ಟು ಟೋಟಲಿ ಅದು ಏರಿಯಾನೇ ಡಿಫ್ರೆಂಟ್ ಐತಿ ಹಂಗೆ ಎಲ್ಲ ಹೀಗೆ ಅದು ಬಿಡು ಎಲ್ಲ ಜಗತ್ತಾಗೆ ಎಲ್ಲ ಕಂಟ್ರಿದಾಗೆ ಇರತ್ತೆ ಅಕ್ಕರು ಸೇಮ್ ಅದೇನೋ ಒಂದು ನೋಡ್ರಿ ನನಗೆ ಒಟ್ಟು ಅದು ಹೋಗ್ಬೇಕಂತ ಐತೆ ಆಸೆ ಹಂಗೆ ನೋಡ್ದ್ರೆ ಅಲ್ಲಿ ಎಲ್ಲ ಹಿಂಗೆ ಕಾಂಗ್ರೂಝ ಮತ್ತು ಕಾ ಒಟ್ಟು ಎನಿಮಲ್ಸ ಕೋಲಾ ಗೀಲಾ ಅವೆಲ್ಲ ಅಲ್ಲೇ ಸಿಗ್ತಾವಂತೆ ಬರೀ ಅದಕ್ಕೆ ಅದ್ನ ಈಗ ಹೋಗ್ ನೋಡ್ಬೇಕಂತ ಐತಿ ಮತ್ತು ಅದನ್ನು ಬಿಟ್ರೆ ಇವೇ ಸೇಮ್ ಬೀಚಸ್ಸ ಮತ್ತು ಅವು ಡೆಝರ್ಟ್ ಏರಿಯಾ ದೊಡ್ಡ ದೊಡ್ಡವು ಮೌಂಟೇನ್ಸ ಮತ್ತು ಭಾಳ ಚೊಲೋ ಇದೆ ನೋಡಾಕತ್ತು ಅದೇ ಸೇಮ್ ಇಷ್ಟೇ ಮತ್ತು ಹಂಗೆ ನೋಡ್ದ್ರೆ ಮತ್ತು ಅದು ಏನೇನೋ ಯಾವುವೊ ಹೌಸ್ ಅಂತ ಇದಾವೆ ಯಾವುವೊ ವೈಟ್ ಕಲರ್ದು ಏನೇನೋ ಹೌಸ್ ಇದಾವೆ ಅವನ್ನೂ ನೋಡಿ ಎಲ್ಲ ಅವ್ನು ಸಣ್ಣಗಿದ್ದಾಗ ಅದು ಮತ್ತು ಹಿಂಗೆ ಆಸ್ಟ್ರೇಲ್ನ್ ಓಪನ್ ಅಂತು ಈ ಟೆನಿಸ್ ಮ್ಯಾಚ್ ನೋಡ್ತೇನೆ ಅವಾಗೇ ಅನ್ಸಿತ್ ನನಗೆ ಹೋಗ್ಬೇಕಂತಲೇ ಅಲ್ಲೆಲ್ಲ ಟೂರಿಝಮ್ದು ಎಲ್ಲ ಅಡ್ವರ್ಟೈಸ್ಮೆಂಟ್ ತೋರಿಸ್ತೀರ ಅದು ಟೂರಿಸಮ್ದು ಆ ದಿನ ನೋಡಿ ನನಗೆ ಒಟ್ಟು ಸಣ್ಣಗಿದ್ದಾಗ ಆಸ್ಟ್ರೇಲ್ನ್ ಓಪನ್ ಅದು ಟೆನ್ನಿಸ್ ಏನು ನೆಡೀತಿತ್ತಲ ಅದನ್ನು ನೋಡಿ ಹೊಗ್ಬೇಕ್ ಅಂತಿತ್ತು ಅಷ್ಟೇ ಆಸ್ಟ್ರೇಯ ಬಗ್ಗೆ ಅಷ್ಟ್ ಹೇಳ್ತೀನಿ ಅದನ್ನು ಬಿಟ್ರೆ ಮತ್ಯಾವ ದೇಶ ಅಂದರೆ ಹಿಂಗೆ ಇದೊಂದು ಐತೆ ಒಂದು ಐಲ್ಯಾಂಡ್ ಕೆರಬಿನ್ ಐಲ್ಯಾಂಡ್ದ ಪೋರ್ತೊರಿಕೋ ಅಂತ ಅಲ್ಲೊಂದು ಹೋಗ್ಬೇಕಂತ ಐತಿ ಯಾಕಂದ್ರೆ ನನಗೆ ಸ್ವಲ್ಪ ರೇರ್ತಾನ್ ಮ್ಯೂಝಿಕ್ ಅದು ಇಷ್ಟ ಎಲ್ಲ ಡ್ಯಾಡಿ ಎಂಕೀ ಮತ್ತು ಎಲ್ಲ ಹಿಂಗೇ ಲೂಯಿಸ್ ಫೋನ್ಝಿ ಮತ್ತು ಇವರೆಲ್ಲ ಬ್ಯಾಡ್ ಬನೀ ಆ್ಯನ್ಯುಅಲ್ ಆ ದೊಗಲೇ ಅಂತ ಇದಾರೆ ಎಲ್ಲ ಇವರೆಲ್ಲ ರೆಗೆತಾನ್ ಸಿಂಗರ್ಸ್ ಇವ್ರು ನಂಗೆ ಅದು ರೆಗೆತಾನ್ ಅದೊಂದು ಮ್ಯೂಝಿಕ್ ಜೋರ್ನರ ಅದು ಇಷ್ಟ ನಂಗೆ ಅಲ್ಲಿ ಹೋಗಬೇಕಂತೈತಿ ಅಲ್ಲಿ ಅದು ಮತ್ತು ಭಾರೀ ಕೆರೆಬಿಯನ್ ಐಲ್ಯಾಂಡ್ ಅವ್ರು ಸ್ಪ್ಯಾನಿಷ್ ಒಂದಿಷ್ಟ್ ನಾನು ಏನೇನೋ ಸ್ವಲ್ಪ ಕಲ್ಯೋ ಹತ್ತೀನಿ ಅದ್ಕೆ ಹೋಗಿ ಆ ಏರಿಯಾ ವಿಝಿಟ್ ಮಾಡ್ಬೇಕಂತ ಐತೆ ಅದು ಐಲ್ಯಾಂಡ ಕೆರೆಬಿಯನ್ ಐಲ್ಯಾಂಡ್ಸ ಪೋರ್ತೊರಿಕೋ ಅಂತ ಅದೊಂದು ಕಂಟ್ರಿ ಸ್ಮಾಲ್ ಕಂಟ್ರಿ ಇದೆ ಅಲ್ಲೂ ಬೀಚ ಮತ್ತು ಪೀಪಲ್ ಭಾಳ ಚೊಲೋ ಅಂದರೆ ಭಾಳ ಹಚ್ಕೋತಾರೆ ಜಲ್ದಿ ಅಂತ ಏನೋ ಕೇಳಿಪಟ್ಟೆ ಎಲ್ಲೋ ಗೂಗಲ್ ಇಂಟರ್ನೆಟ್ದಾಗೆ ಅಲ್ಲೂ ಒಂದು ಕಡೆ ಹೋಗ್ಬೇಕಂತ ಐತಿ ಹಂಗೆ ಅವ್ರ ಸ್ವಲ್ಪ ಭಾಷೆನೂ ಕಲ್ತಂಗಾಯ್ತು ಏನೋ ಮತ್ತು ಅಲ್ಲಿ ಡಿಫ್ರೆಂಟ ಕಲ್ಚರ ಟ್ರೆಡಿಶನ್ನ ಮತ್ತು ಇದರಾಗೆ ತಾವು ವಲ್ಡ್ವಡ್ ಪಾಪ್ಯುಲರ್ ಹೆಂಗೈತಿ ಅದ್ರ ಬ್ಯಾಕ್ಗ್ರೌಂಡ್ ಹೆಂಗೆ ಅದು ಫೇಮಸ್ ಹೇಗಾತು ಈ ಎಲ್ಲರ ಜಗತ್ತಲೆಲ್ಲ ಆಲ್ಮೋಸ್ಟ್ ರೆಗೆತಾನು ಮ್ಯೂಝಿಕ್ ಫೇಮಸ್ ಐತಿ ಹೆಂಗೆ ಪಾಪ್ಯುರರ್ ಆಯ್ತು ಅಂತಂದು ಕೇಳ್ಬೇಕಂತ ಗೊತ್ತಾಗ್ಬೇಕಂತ ಅಲ್ಲಿ ಹೋಗ್ಬೇಕಂತ ಐತಿ ಇಷ್ಟೇ ಇದೊಂದು ಪೋರ್ತೊರಿಕೊ ಆಯ್ತು ಮತ್ತು ಬಿಟ್ಟರೆ ಏನಿಲ್ಲ ಇನ್ನು ದುಬೈಕೊಂದು ಹೋಗ್ಬೇಕಂತಿತ್ತ ಏನಿಲ್ಲ ಅವಾಗ ಹೆಂಗೆ ಸ್ಟ್ರಕ್ಚರ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸ್ಕೈ ಸ್ಕ್ರೇಪರ್ಸ ಅದು ನೋಡಬೇಕಂತ ಆಸೆ ಐತಿ ಮತ್ತು ಅಲ್ಲೆಲ್ಲ ಬಿಲಿಯನರ್ಸ ಕಾರ್ ಗಾಡಿ ಅವು ಇವು ಶೋ ಆಫ್ ಗೀಆಫ್ ಅವು ಹಿಂಗೆ ಒಟ್ಟು ನೋಡಬೇಕಂತೈತಿ ನಮ್ಮ ಕಡೆಯಂತೂ ಹೋಗೋಕಾಗೋಲ್ಲ ಕರೆ ಅಂದ್ರು ನೋಡಬೇಕಂತ ಪ್ಯಾಷನ್ನು ಹೋಗಬೇಕಂತ ಐತಿ ನೋಡ್ತೀನಿ ಏನಾಗತ್ತೆ ಗೊತ್ತಿಲ್ಲ ಅದನ್ನು ಬಿಟ್ರೆ ಮತ್ತು ಯಾವ್ದಿಲ್ಲ ಹಂಗೆ ಅಮೇರಿಕ ಒಂದು ಹೋಗ್ಬೇಕಂತ ಐತಿ ಅದೆಲ್ಲ ಹಿಪ್ಹಾಪ್ ಸೀನದ್ದು ಐತಿ ಅಲ್ಲಿಂದನೇ ಟ್ರೆಂಡ್ ಆಗಿದ್ದು ಅದು ಹಿಪ್ಹಾಪ್ ಸೀನ್ನ ರ್ಯಾಪ್ಪ ಅಲ್ಲಿ ಎಲ್ಲ ಹಿಂಗೆ ರ್ಯಾಪಿದ್ದಿದ್ದ ಸಲುವಾಗಿ ನಮಗೂ ರ್ಯಾಪ್ ಮಾಡಬೇಕಂತ ಇಷ್ಟ ಅಲ್ಲಿಂದ ಇನ್ಫ್ಲುಯೆನ್ಸ್ ಆಗ್ಯವ್ ನಾವು ಸ್ವಲ್ಪ ಏನೋ ರ್ಯಾಪ್ ಇಷ್ಟ ಹಂಗೆ ನೋಡ್ದ್ರೇ ಅದಕ್ಕೆ ಅಲ್ಲಿ ಹೋಗ್ಬೇಕಂತ ಐತಿ ಅಲ್ಲಿ ದೊಡ್ಡ ದೊಡ್ಡ ಎಲ್ಲ ಬಿಲ್ಯೆನೇರ್ಸ್ ಗಿಲ್ಯೆನೇರ್ಸ್ ಎಲ್ಲ ರೂಟೆಕ್ ಬಿಲ್ಯನೇರ್ಸ್ ಅದು ಅವ್ರನ್ನು ಹೋಗ್ ಮಾತಾಡಿಸ್ಬೇಕಂತ ಐತಿ ಹ್ಞೂ ಅದೇ ಸೇಮ್ ಮತ್ತು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ ಮತ್ತು ಎಲ್ಲ ಇವ್ರು ಆರ್ಟಿಸ್ಟ ಮತ್ತು ಎಲ್ಲ ಹೋಲ್ಲಿವುಡ್ ಏರಿಯಾ ಎಲ್ಲ ಹಾಲಿವುಡ್ಡ ಮ್ಯೂಝಿ ಇದನ್ನು ಫಿಲ್ಮ್ ಪ್ರೊಡಕ್ಷನ್ಸ ಮೂವೀಸ ಹೆಂಗೆ ಪ್ರೊಡ್ಯೂಸ್ ಆಗ್ತವೆ ನಮ್ಮ ಸೇಮ್ ಇತ್ಲಾಗೆಲ್ಲ ಹೆಂಗೆ ಹೆಂಗೆ ಮ್ಯೂಸ್ಕ್ ಪ್ರೊಡ್ಯೂಸ್ ಆಗ್ತಾವಲ್ವ ಇಂಡ್ಯಾದಾಗೆ ಹಂಗೆ ಅಲ್ಲಯೂ ನೆಕ್ಸ್ಟ್ ಲೆವಲಿಗೆ ಇರ್ತಾವಲ್ವ ಅಲ್ಲಿ ಹೋಗಿ ನೋಡಬೇಕು ವಿಝ್ಟ್ ಮಾಡಬೇಕಂತ ಐತಿ ಮತ್ತು ಇಷ್ಟೇ ಅದೇ ಈ ಅಮೇರಿಕ ಹೋಗೀ ಮತ್ತೇ ಏನು ಹೇಳ್ಬೇಕು ಇದು ಎಲ್ಲ ಮತ್ತೆ ಅತ್ಲೀಟ್ಸ ಊರು ಸ್ಪ್ರಿಂಟರ್ಸ ಮತ್ತು ಇದೆಲ್ಲ ಬೇಸ್ಬಾಲ ಅವೇನೋ ಎನ್ ಎಫ್ ಎಲ್ಲ ಅವು ಇವು ನಡೀತಿರ್ತಾವಲ್ಲ ಆ ಬಾಸ್ಕೆಟ್ಬಾಲ್ ಅದು ಅವನ್ನೂ ಎಲ್ಲ ನೋಡಬೇಕಂತ ಆಸೆ ಐತಿ ಅದು ಏನು ಈ ದಿನ ಒಂದು ನಡೆಯುತ್ತಲ್ಲ ಸುಪ್ಪರ್ ಬೌಲ್ ಅಂತ ವರ್ಷಕ್ಕೊಮ್ ನಡಿಯುತ್ತೆ ಅದನ್ನ ನೊಡಬೇಕಂತ ಆಸೆ ಐತಿ ಅದು ಹಾಫ್ ಟೈಮ್ ಶೋ ಅಂತ ಇರ್ತೆ ಅದರಾಗೆಲ್ಲ ಡಿಫ್ರಂಟ್ ಮ್ಯೂಝಿಕ್ ಆರ್ಟಿಸ್ಟ್ ಬರ್ತಾರೆ ಅವ್ರ್ನೂ ನೋಡಬೇಕಂತ ಆಸೆ ಐತಿ ಒಂದು ಸಲ ಜೀವನದಾಗ ಇಷ್ಟೇ ಅಮೇರಿಕದಾಗೆ ಇಷ್ಟೇ ಮತ್ತೆ ಹಂಗೇ ಬಿಟ್ರೆ ಮತ್ತೆ ಯಾವ ಇಲ್ಲ ದೇಶ ಬೇರೆ ದೇಶ ಅಂದರೆ ಇಂಡ್ಯಾ ಅಂತು ಹೇಳೋದ ಬೇಡ ಇಂಡಾ ನಮ್ದು ದೇಶ ಮ ಅದನ್ನು ಬಿಟ್ಟು ಬೇರೇ ಅಂತ ಹೇಳಾಯ್ತ್ ಇನ್ನು ಇಷ್ಟೇ ಮತ್ತೇನಿಲ್ಲ

ಓಕೆ ಮತ್ತು ಹಾಗೇನಿಲ್ಲ ಇಂಡಿಯಾ ಅಂತು ಈಗಿನ ಆಲ್ಮೋಸ್ಟ್ ಎಲ್ಲ ನೋಡ್ಲಾ ಬೇಕಂತೈತಿ ಇಂಡಾ ಬಗ್ಗೆ ಏನು ಹೇಳಬೇಕಂದ್ರೆ ಅದೇ ಇವೇ ಎಲ್ಲ ಈಗ ಹೋಗ್ತೆ ಈಗ ಆಲ್ ಇಂಡಿಯ ಟೂರಿಗೇ ಕಾಲೇಜ್ ವತಿಯಿಂದ ಎಲ್ಲ ನಾರ್ತ್ ಸೈಡ್ ಏರಿಯ ನೋಡ್ತೇವೆ ಅವೆಲ್ಲ ಮನಾಲೀ ಹಿಮಾಚಲ್ ಪ್ರದೇಶ್ ಮತ್ತು ಇತ್ಲಾಗೆಲ್ಲ ದೆಲ್ಲಿ ಪಂಜಾಬ್ ಅಲ್ಲೂ ಎಲ್ಲ ವಿಝಿಟ್ ಮಾಡಬೇಕಂತ ಐತಿ ಮತ್ತು ಇತ್ಲಗು ಸೌತ್ತ ಸೈಡ್ ಅಂದರೆ ಇವೆಲ್ಲ ಸೌತ್ ಅನ್ನೋಕ್ಕಿಂತನೂ ಇದು ಹಿಂಗೆ ಸೆಂಟ್ರಲ್ ಇಂಡಿಯ ಒಳಗೆ ಇಲ್ಲೆಲ್ಲ ಮಹಾರಾಷ್ಟ್ರ ಅವು ಇವು ನೋಡಿ ಕರ್ಕೊಂಡು ಹೋಗ್ತಾರೆ ಅದನ್ನು ಎಲ್ಲ ವಿಝಿಟ್ ಮಾಡಬೇಕಂತೈತಿ ನೋಡ್ಬೇಕು ಮುಂದಿನ ತಿಂಗ್ಳು ಐತೆ ಅಂತ ಹೇಳ್ಯಾರೆ ನೋಡ್ಬೇಕು ಯಾವಾಗ ಏನಾಗತ್ತೆ ಗೊತ್ತಿಲ್ಲ ಆದರೆ ಟೂರ್ ಒಂದು ತಿಂಗ್ಳು ಇರುತ್ತೆ ಹಾಲ್ಟಿಂಗೆಲ್ಲ ಮಾಡಬೇಕಂತ ಐತಿ ನೋಡೋಣ ಏನು ಆಗತ್ತೆ ಗೊತ್ತಿಲ್ಲ ಟೈಮ್ ಬಂದಾಗ ನೋಡ್ಬೇಕು